ಹಲೋ ವಿದ್ಯಾ ಅವರಾ ಮಾತಾಡ್ತಿರೋದು ಜ್ಞಾನಗಂಗೋತ್ರಿ ಕಾನ್ವೆಂಟಿಂದ ಮುಖ್ಯೋಪಾದ್ಯಾಯರ್ ಮಾತಾಡ್ತಿರೋದು ನಾವು ಏನಿಲಮ್ಮ ನಾವು ಒಂದನೇ ತರಗತಿಯಿಂದ ಐದನೇ ತರಗತಿಯ ಮಕ್ಕಳಿಗೆ ಸಮವಸ್ತ್ರ ಶೈಲಿನ ಬೇರೆ ಮಾಡಬೇಕು ಅಂತ ಇದ್ದೀವಿ ಹಾಂ ಹಾಗಾಗಿ ಯಾವ ಥರ ಮಾಡಿದರೆ ಚೆನ್ನಾಗಿ ಅಂತ ಕೇಳೋಣ ಅಂತ ಮಾಡಿದೆ ಮೊದಲಿಗೆ ಅದೇ ಕಟ್ಟೋ ಲಂಗ ಮೇಲುಗಡೆ ಟಾಪು ಥರ ಇತ್ತಾ ಆಂ ಹೌದ್ ಹೌದ್ ಹೌದು ಹಾಂ ಹಾಂ ಹಾಂ ಹಾಂ ಹ್ಞೂ ಇಲ್ಲ ಇಲ್ಲ ಮೊನ್ನೆ ಹೋದ ತಿಂಗ್ಳು ಏನಾಯಿತು ಅಂದರೆ ವಿದ್ಯಾ ಅವರೇ ಪೋಷಕರ ಒಂದು ತರ್ಬೇತಿನ ಕರೆದಿದ್ವಿ ಪೋಷಕರ ಅನಿಸಿಕೆನ ಕೇಳೋದಕ್ಕೆ ಅವ್ರು ಏನಂದರು ಮುಂಚೆಯಿಂದಲೂ ಕಟ್ಟೋ ಲಂಗನೇ ಮಾಡ್ತಿದ್ದೀರ ಹೀಗೆ ಏನಾದರೂ ಚೇಂಜ್ ಮಾಡಿ ಸರ್ ಅಂತ ಕೇಳಿದ್ದರು ಬದ್ಲಾಯಿಸ್ರಿ ಸಮವಸ್ತ್ರದ ಶೈಲಿ ಅಷ್ಟೇನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು

ಇಲ್ಲ ವಿದ್ಯಾ ಅವರೇ ಪೋಷಕರ ಅನಿಸಿಕೆನೆ ಬೇರೆ ಇದೆ ಹಾಗಾಗಿನೇ ನಾನು ಫೋನ್ ಮಾಡಿದ್ದು ನಿಮಗೆ ಅವ್ರೇನು ಹೇಳ್ತಿದಾರೆ ಅಂತಂದರೆ ಪ್ಯಾಂಟ್ ಇರಲಿ ಅಂತ ಹೇಳ್ತಿದಾರೆ ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಳವರ್ಗಲ್ಲ ಹಾಗಾಗಿ ಅವ್ರು ಎಲ್ಲ ಪೋಷಕರು ಏನು ಹೇಳ್ತಿದಾರೆ ಅಂತಂದರೆ ನಾವು ಪೋಷಕ್ರದೇ ಮೇರೆಗೇನೆ ನಾವು ಆಂ ಬದ್ಲಾಯಿಸ್ಬೇಕು ಸಮವಸ್ತ್ರದ ಒಂದು ಶೈಲಿನ ಅಂತ ಅನ್ಕೊಂಡಿದ್ದೀವಿ ಹಾಂ ಹಾಂ ಹಾಂ ಹ್ಞೂ ಹ್ಞೂ

ಬಾಡಿ ಲಂಗ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ಲವಾ ನೋಡೋದಕ್ಕೆ ಹಾಂ ಸ ಹಾಂ ಮ್ಯಾಮ್ ಅದೇ ಮಾಡಿ ಕಟ್ಟೋ ಲಂಗ ಕಾಫಿ ಕಲ್ಲರ ಬೇಡ ಸಿಮೆಂಟ್ ಕಲ್ಲರ್ ಥರ ಬರುತ್ತಲ್ಲ ಅದಿರಲಾ ಸಿಮೆಂಟ್ ಬಣ್ಣ ಹಾಂ ಹಾಂ ಸರಿ ಆಯಿತು ನೋಡಿ ಒಂದು ಪೀಸನ್ನ ನಮಿಗೆ ಕಳಿಸ್ಕೊಡಿ ನಾವೆಲ್ಲ ವಿಚಾರಿಸ್ಬಿಟ್ಟು ಚರ್ಚೆ ಮಾಡಿ ನಿಮ್ಗೆ ಯಾವ ಮಾತು ಅಂತ ನಾವು ಹೇಳ್ತಿವಿ ಸರಿ ವಿದ್ಯಾ ಅವರೇ ಆಯಿತು ಹಾಗೆ ಮಾಡಿ ಧನ್ಯವಾದಗಳು